ನೀವು ಹೊಯ್ಸಳ ಹೋಟೆಲ್ನವ್ರ್ ಏನು ರೀ ಹಲೋ ನೀವು ಹೋಟೆಲ್ನವ್ರು ಏನು ರೀ ಹೊಯ್ಸಳ ಹೋಟ್ ನಿಮ್ಮ ಹೋಟೆಲ್ನ್ಯಾಗ ಏನೇನು ಐತೆ ರೀ ಹೌದೇನ್ ರೀ ಒಂದು ಊಟಕ್ಕೆ ಏಟು ಐತೆ ರೀ ರೇಟ್ ಹೌದೇನ್ ರೀ ಏನೇನು ಕೊಡ್ತೀರಿ ಸೌತ್ ಇಂಡಿಯನ್ನ್ಯಾಗ

ಕುಲ್ಚಾ ಕೊಡ್ತೀರೇನು ಹ್ಞೂ ಹ್ಞೂ ಹ್ಞೂ ರೇಟ್ ರೀ ಹ್ಞೂ ಅಂದ್ರೆ ರೀ ಹ್ಞೂ ಹ್ಞೂ ಒಂದು ಹತ್ತು ಹದಿನೈದು

ಹಾಂ ನಾರ್ತ್ ಇಂಡಿಯನ್ ಊಟದ ಟೈಮಿಗ್ ರೀ ಹ್ಞೂ ಹ್ಞೂ ಅಂದರೆ ಎರಡು ಗಂಟೆ ಹ್ಞೂ ಆಯ್ತು ಆಯ್ತು ಓಕೆ ಬಾಯ್